ಜೀವನದಲ್ಲಿ ಕಲೆಯು ಅತೀ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಅದು ಅದರಿಂದ ನಮಗೆ ಸಮಾಜದಲ್ಲಿ ನಮ್ಮ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂದರೆ ಅದು ನಮ್ಮ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸುವಂತಹ ಒಂದು ಕಲೆಯಾಗಿರಬೇಕು ನಾವು ಈ ನಮಗೆ ಒಂದು ಒಂದು ತೆರನಾದಂತಹ ಒಂದು ಕಲೆ ನಮ್ಮಲ್ಲಿ ಇರಬೇಕು ಸಂಗೀತದ ಕಲೆಯಾಗಿರಬಹುದು ಚಿತ್ರಕಲೆಯಾಗಿರಬಹುದು ಇನ್ನಿತರ ಯಾವುದೇ ವಿಧ ವಿಧವಾದ ಒಂದು ಕಲೆ ನಮ್ಮಲ್ಲಿ ಒಂದು ವ್ಯಕ್ತಿ ಒಂದು ವ್ಯಕ್ತಿಯಾದವನಲ್ಲಿ ಅದು ತಾನಾಗಿಯೇ ಮೂಡಿ ಬಂದರೆ ಅದು ಅತಿ ಅತೀವ ಸಂತೋಷವಾದ ವಿಷಯ ಕಲೆಯು ಆ ಅವರವರ ಗುಣ ಸ್ವಭಾವದ ಮೇಲೆ ಆಧಾರವಾಗಿರುತ್ತದೆ ಕ ಕಲೆ ಈಗ ಒಂದು ಒಬ್ಬ ವ್ಯಕ್ತಿ ಸಂಗೀತದಲ್ಲಿ ಹೆಚ್ಚು ಪ್ರವೀಣ ಹೆಚ್ಚು ಒಂದು ಸಾಹಿತ್ಯ ಅದರಲ್ಲಿ ಹೆಚ್ಚು ಪ್ರವೀಣರಾದರೆ ಅವರಲ್ಲಿರುವಂತಹ ಕಲೆ ಅತಿ ಸಂಗೀತದ ಪ್ರಭಾವ ಅವರಲ್ಲಿ ಹೆಚ್ಚಿರೋದ್ರಿಂದ ಅವರು ಸಂಗೀತದ ವಿದ್ವಾಂಸರಾಗುತ್ತಾರೆ ಸಂಗೀತ ಪಾಠಗಳನ್ನು ಇನ್ನಿತರರಿಗೆ ಕಲಿಸುವಂತಹ ಗುರುಗಳಾಗುತ್ತಾರೆ ಅದು ಅವರಲ್ಲಿ ಅವರಲ್ಲಿ ಅವರ ಒಂದು ಕಲೆ ಎದ್ದು ಕಾಣುತ್ತದೆ ಇನ್ನು ಇನ್ನಿತರ ಶಿಕ್ಷಣದ ಕಲೆ ಚಿತ್ರಕಲೆ ಇನ್ನು ಹಲವಾರು ಕಲೆಗಳು ಒಬ್ಬ ಒಬ್ಬ ವ್ಯಕ್ತಿಗಳಲ್ಲಿ ನಾವು ಕಾಣಬಹುದಾಗಿದೆ ಈಗಿನ ಆಧುನಿಕ ಯುಗದಲ್ಲಿ ಅತಿ ಹೆಚ್ಚು ಪ್ರತಿಯೊಬ್ಬ ಮಹಿಳೆಯಾಗಲಿ ಪುರುಷವ ಪುರುಷರಾಗಲಿ ಈಗಿನ ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳು ಅತೀ ಬುದ್ಧಿವಂತರಾಗಿರುವುದರಿಂದ ಅವರವರ ಮಟ್ಟಿಗೆ ಅವರವರು ಒಂದು ಕ್ರಿಯಾಶೀಲ ಕಲೆಗಳನ್ನ ಕಲಿಯುವುದು ಕಲಿಸುವುದು ಇದರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತಾರೆ ಕಲೆಯು ಅವ ನ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ತಮ್ಮಲ್ಲಿ ಒಂದು ಒಳ್ಳೆಯ ಕಲೆಗಳನ್ನು ಬೆಳೆಸಿಕೊಳ್ಳುವುದು ಅತೀ ಮುಖ್ಯವಾಗಿದೆ ಸಣ್ಣ ಮಕ್ಕಳೇ ಸಣ್ಣ ಮಕ್ಕಳಾಗಲಿ ದೊಡ್ಡ ವಯಸ್ಸಿನವರಾಗಲಿ ವೃದ್ಧರಾಗಲಿ ಅವರಲ್ಲಿ ಇರುವಂತಹ ಪ್ರತಿಭೆಗಳನ್ನು ಅವರು ಸಮಾಜದ ಸಮಾಜಕ್ಕೆ ಅವರು ತೋರಿಸುವುದರಿಂದ ವ್ಯಕ್ತಪಡಿಸುವುದರಿಂದ ಅವರ ಅವರ ವ್ಯಕ್ತಿತ್ವವು ಘನತೆ ಗೌರವವೂ ಹೆಚ್ಚುತ್ತದೆ ಅವರ ಕಲೆಗೂ ಒಂದು ಬೆಲೆ ಸಿಗುತ್ತದೆ ಇದರಿಂದ ಕ ನಮ್ಮ ನಮ್ಮ ಕಲೆಗಳನ್ನು ನಾವು ಹೆಚ್ಚಿನ ರೀತಿಯಲ್ಲಿ ವ್ಯಕ್ತಪಡಿಸುವುದರಿಂದ ನಮಗೆ ನಮ್ಮ ಒಂದು ಕಲೆಯು ನಶಿಸಿ ಹೋಗುವುದೂ ಇಲ್ಲ ಅದರಿಂದ ಹೆಚ್ಚು ಜನರಿಗೆ ಉಪಯೋಗವಾಗುತ್ತದೆ ಇದನ್ನು ನಾವು ನಮ್ಮ ಒಂದು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡು ಆ ಒಂದು ಕಲೆಯ ಒಳ್ಳೆಯ ಕಲೆಯನ್ನು ನಾವು ಬೆಳೆಸಿಕೊಳ್ಳುವುದರಿಂದ ಬಹಳ ಅತೀ ಮುಖ್ಯವಾದ ಒಂದು ಗೌರವ ವಾದ ಒಂದು ಸ್ಥಾನವನ್ನು ಪಡೆಯಬಹುದಾಗಿದೆ ನಾವು